ಹಲೋ ನಮಸ್ಕಾರ ರೀ ಈಗ ನಾವು ಪರಶುರಾಮ್ ಅಂತ ಹೇಳ್ರಿ ಈಗ ತಾವು ರೆಸ್ಟೋರೆಂಟ್ ಮಾಲೀಕರು ಎಲ್ಲ ಅನುಭವಿಗಳು ಎಲ್ಲಾ ಗುರ್ಸಿದಾರ ಈಗ ನಮಗೆ ಮತ್ತೆ ಅದ ಊಟದ್ದು ಮತ್ತು ಆಮೆಂಜ ಡ್ರಿಕ್ಸಿದ್ದು ಪಾರ್ಟಿದು ಎಲ್ಲ ಬೇಕಾಗುತ್ತೆ ಅದಕ್ಕ ತಮ್ಮ ಹತ್ರ ಬಂದಿದ್ದೀವಿ ಮತ್ತೆ ಅದು ನೀವು ಏನು ಹೊಲ್ಸೇಲ್ ರೆಟ್ ಕೊಟ್ಯಾ ರಿಜ್ನಲ್ ರೇಟ್ ಕೊಡತ್ರ್ಯಾ ಹೌದಾ ರೀ ಅದಕ್ಕ ಈಗ ನಿಮಗದು ಪೇ ಹೆಂಗೆ ಮಾಡ್ಬೇಕು ರೀ ಫೋನ್ ಪೇ ಮಾಡ್ಬೇಕಾ ಚಕ್ ಮುಖಾಂತರ ಕೊಡ್ಬೇಕಾ ಏನು ರೀ ಅಲ್ಲ ಊಟದ ವ್ಯವಸ್ಥೆ ಏನು ಮಾಡ್ತೀರ ನೀವು ಊ ಊಟದ್ದಾ ಅದು ಸಿಸ್ಟಮ್ಸ್ ಏನು ಐತಿ ನಿಮ್ಮದು ಎಲ್ಲಾ ಎಲ್ಲ ಊಟದ್ದು ಅದೇ ಕೊಡ್ತೀರಾ ಡಿಲೆವರಿ ಮಾಡ್ತಿರಾ ಊಟದ್ದು ಪಾರ್ಸಲ್ ಡಿಲೆವರಿ ಚಾರ್ಜಸ್ ಏನು ನಿಮ್ಮದಾ ಅದು ನಮ್ಮದಾ ರೀ ನಮ್ದಾನ ಅದು ಪಾರ್ಸಲ್ ತರದಿ ಒಟ್ಟು ನೀವು ಡಿಲೆವರಿ ಅಲ್ಲೇ ಪೇ ಇದು ಮಾಡ್ಬಿಡ್ತೀರಾ ಹೌದಾ ಆಮೇಲೆ ಡ್ರಿಕ್ಸಿಂದು ಯಾವ್ಥರ ಅದು ಪೇ ಮಾಡ್ತೀರಾ ಅದು ನಾವು ಕ್ಯಾಶ್ ಇದು ಮಾಡ್ತೀರಾ ಅದ ಪೇ ಮಾಡಬೇಕಾ ಹಾಂ ಹಾಂ ಹಾಂ ಹಾಂ ಹಾಂ ಹೌದೇನು ರೀ ಹಾಂ ಹಾಂ ಹಾಂ ಎ ಹಾಂ ಚಾರ್ಜ್ ಆಗುತ್ತಲ್ಲ ಸ ಹೌದಾ ಇಷ್ಟರ ಮ್ಯಾಲೆ ಯಾವತ್ತ ಸಾವಿರ ರೂಪಾಯಿಕ ನೂರು ರೂಪಾಯಿ ಚಾರ್ಜ್ ಹೌದಾ ಆಯ್ತು ರೀ ಅದೇ ಮತ್ತು ನಮ್ಗೆ ಒಂದು ನೂರು ಊಟ ಪಾರ್ಸೆಲ್ ಬೇಕಾಯಿತ ಆಮೇಲೆ ಒಂದು ಡ್ರಿಂಕ್ಸ ಐ ಕ್ವಾಲಿಟಿ ಬೇಕಾಗಿತ್ತು ಡ್ರಿಂಕ್ಸ್ ಎಮ್ ಸಿ ವಿಸ್ಕಿ ಐ ಬಿ ಹಾಂ ಐ ಬಿ ಬೇಕಾಗಿತ್ತ ಮತ್ತು ಚಲೋ ನಿವ್ಕ ಅವು ಯಾಕಂದರೆ ಮಾಲ್ ಗೀಲ್ ಎಲ್ಲ ಚಲೋ ಇರ್ಬೇಕು ದೊಡ್ಡ ದೊಡ್ಡ ಮಂದ್ಯ ರೀ ಬಂದಿರ್ತಾರೆ ರೀ ಹಾಂ ಅದಕ್ಕ ನಾವು ಒಳ್ಳೆಯ ಏನು ಅಚ್ಚುಕಟ್ಟಾಗಿ ಮಾಡ್ಬೇಕು ಯಾಕಂದರೆ ಮತ್ತೆ ನಾಳೆ ಏನು ರಿಮಾರ್ಕ್ ಬರಬಾರದು ಹಾಂ ಏನು ಇಲ್ಲ ಸರ ನಮ್ಗೆ ಕ್ವಾಲ್ಟಿ ರೇಟ್ ನೊಡ್ರಿ ಒಟ್ಟ್ ನೀವು ಕ್ವಾಲ್ಟಿ ಮಾಡಿ ಕೊಡ್ತಿನಂದರ ನಾನು ನಿಮ್ಮ ಕೈಲಿ ಬುಕ್ ಮಾಡ್ತೀನಿ ಆಯ್ತು ಆಯ್ತು ಆಯ್ತು ನೀವು ವ್ಯವಸ್ಥೆ ಮಾಡ್ರಿ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಅಷ್ಟೆ ನಿಮಗೆ ನಾ ಆರ್ಡರ್ ಮಾಡ್ತೀನಿ ನೋಡ್ರಿ ಆಯ್ತು ಆಯ್ತು ಆಯ್ತು ಆಯ್ತು ಸ್ ಬ ಆಯಿತಿ ಆಯಿತಾ ಆಯಿತು ಧನ್ಯವಾದಗಳು ಶೆಕಣ್ಣವರೆ ಧನ್ಯವಾದಗಳು ಆಯ್ತು ಆಯ್ತು ಆಯಿತು ಧನ್ಯವಾದಗಳು ಶೆಕಣವರೆ ನಾನು ಈಗ ನಾನು ಕಳಿಸ್ತೀನಿ ರೈಟ್ ರೈಟ್ ಓಕೆ ಓಕೆ ಓಕೆ ರೈಟ್